ಮೊಬೈಲ್ ಯಾಕೆ ಗೊತ್ತ ಬೇಕು ಗೊತ್ತುಂಟಾ ಫೋನಲ್ಲಿ ಮಾತಾಡ್ಲಿಕ್ಕೊಂದು ಬೇಕು ಮತ್ತು ಸೇಟಸ್ ಸೇಟಸ್ ಎಲ್ಲ ನೋಡ್ಬೋದು ಮತ್ತು ಕೆಲವ್ರು ಅದೊಂದು ದೂರ ಇದ್ದಾರೆ ಅವ್ರದ್ದೊಂದು ಅವರಲ್ಲೊಂದು ಮಾತಾಡ್ಬೋದು ಮತ್ತು ಮೊದಲೆಲ್ಲ ಇರಲಿಲ್ಲ ನಮಗೆ ತುಂಬ ಕಷ್ಟಾಗ್ತಿತ್ತು ಮ ಅವರ ಮನೆಗೇ ಹೋಗಿ ಮಾತಾಡಬೇಕು ಒಬ್ಬರತ್ತಿರ ಮಾತಾಡುವುದಾದ್ರೆ ಇಲ್ಲಾಂದ್ರೆ ದುಂ ಮೊದಲಿನವ್ರೆಲ್ಲ ಬೊಂಬೆಗೆಲ್ಲ ಹೋದ್ರೆ ಅವರಿಗೆ ಒಂದು ಲೆಟ್ರ್ ನಾವು ಬರಿಯುವುದು ಹೇಗಿದ್ದೀರಿ ನೀವು ಮತ್ತು ಅವರದ್ದು ಅವರದ್ದು ಲೆಟ್ರ್ ಹಿಂದೆ ಬರ್ತದೆ ನಾವು ಸೌಖ್ಯದಲ್ಲಿದ್ದೇನೆ ಹುಷಾರಿದ್ದೇನೆ ನಾನು ತೊಂದರೆ ಇಲ್ಲ ಅಂತ ಬರ್ತದೆ ಈಗ ಹಾಗೆ ಅಲ್ಲ ಒಂದು ನಿಮಿಷದಲ್ಲಿ ಮೊಬೈಲಲ್ಲಿ ಮಾತಾಡಿ ಮಾತಾಡಬಹುದು ಯಾವ್ದ್ ಎಲ್ಲಿ ಹೋಗ್ಬೇಕು ಮಗ ಎಲ್ಲಿದ್ದರು ಕೂಡ ನಾನು ಇಲ್ಲಿದ್ದೇನೆ ಅಮ್ಮ ನಾನು ಇಲ್ಲಿದ್ದೇನಂತ ಹೇಳ್ತಾನೆ ಮತ್ತು ಮಗನಿಗೆ ನಾನು ಎಲ್ಲಿದ್ದಿಯಾ ಅಂತ ಕೇಳುವಾಗ ಅವನು ಕೂಡ ನಾನು ಇಲ್ಲಿದ್ದೇನೆ ಅಂತ ಹೇಳ್ತಾನೆ ಮತ್ತು ಈಗ ಹೇಗೆ ಆದ್ರೂ ಮಾತಾಡ್ಬೋದು ಮತ್ತು ನಾವು ಮೊಬೈಲಲ್ಲಿ ಅಡಿಗೆ ಮಾಡುವುದನ್ನು ನೋಡ್ತೇನೆ ತಿಂಡಿ ಹೇಗೆ ಮಾಡುವುದು ಚಕ್ಕುಲಿ ಹೇಗೆ ಮಾಡುವುದು ಮತ್ತು ಇದು ಎಲ್ಲ ಚಿತ್ರಾನ್ನ ಹೇಗೆ ಮಾಡುವುದು ಮತ್ತು ಇದು ಮೊಸರನ್ನ ಅದೆಲ್ಲ ಹೇಗೆ ಮಾಡುವುದು ಮತ್ತು ಇದೆಲ್ಲ ಆಪ ಮಾಡುದ್ಹೇಗೆ ಇದನ್ನೆಲ್ಲ ಮೊಬೈಲಲ್ಲೆ ನಾವು ಯೂಟ್ಯೂಬಲ್ಲಿ ನೋಡಿ ಇದು ಮಾಡ್ತೇನೆ ನೋಡಿ ಮಾಡ್ಬೋದು ಮತ್ತು ಪಲಾವ್ ಹೇಗೆ ಮಾಡುವುದು ಈಗೆಲ್ಲ ಮೊಬೈಲಲ್ಲಿ ನೋಡಿ ಎಲ್ಲರು ಮಾಡ್ತಾರೆ ಮತ್ತು ನಾನು ಎಲ್ಲಿ ಬಸ್ಸಿಗೆ ಹೋಗಬೇಕಾದ್ರು ಎಲ್ಲಿದ್ದಿ ಬಸ್ ಈಗ ಬರಲಿಕ್ಕೆ ಆಯಿತು ಮಗ ಎಲ್ಲಿದ್ದಾನೆ ಅಂತ ಕೇಳಿದ್ರೂ ಕೂಡ ಅವ್ನು ನಾನು ಅಲ್ಲಿದ್ದೇನೆ ನಾನೀಗ ಬಸ್ಸಿಗೆ ಬರ್ತೆನೀಗ ಅಂತ ಅವನು ನಿಲ್ಲಿಸ್ತಾನೆ ಮತ್ತು ಈಗ ಫೋನು ಫೋನಿಲ್ಲದ್ರೆ ಯಾವ ಕೆಲಸ ಕೂಡ ಆಗುವುದಿಲ್ಲ ಫೋನಿದ್ದರೆ ತುಂಬ ಎಲ್ಲವನ್ನು ನೋಡಲಿಕ್ಕೆ ಕೂಡ ಖುಷಿ ಆಗ್ತದೆ ಮೊದಲೆಲ್ಲ ಇರಲಿಲ್ಲ ಮ ನಾವು ಎಲ್ಲಿ ಹೊಗಬೇಕಾದ್ರು ಮೊಬೈಲಿನಲ್ಲಿ ನಮಗೆ ತುಂಬ ಕಷ್ಟ ಇತ್ತು ಮೊಬೈಲ್ ಮತ್ತು ಈಗ ಎಲ್ಲ ಸ್ವಸಾಯ ಗುಂಪುಗಳೆಲ್ಲ ಸೇರಿ ಅದಕ್ಕೆ ಅದರಲ್ಲಿ ಒಂದು ಮೊಬೈಲ್ ಕೊಟ್ಟರು ಆದರೆ ನನಗೆ ಮೊಬೈಲಿಂದು ಎಂತ ಅಂತ್ಹೇಳಿ ಗೊತ್ತಿರಲಿಲ್ಲ ಈಗ ಯಾವುದನ್ನು ಮಾಡಿ ಫೊಟ ತೆಗೆದು ಕಳಿಸ್ತೇನೆ ಟೀಚರಿಗೆ ಬೇಕಾದರೆ ಯಾವ ನನ್ನ ಅಂಗನವಾಡಿ ಕೆಲಸ ಮಾಡಿ ಮ ಯಾವುದು ಬೇಕು ಅವರಿಗೆ ಅಂತ ಇದು ಇದು ಜನ ಇದು ನಾವು ಕೊಡಿ ಅಂತ ಹೇಳ್ತಾರೆ ರಿಪೋರ್ಟ್ ಕೊಡಿ ಈ ಆಧಾರದ್ದು ಹೆಸರ್ ಕೊಡಿ ಅಂತ್ಹೇಳ್ತಾರೆ ಮಗುವಿದ್ದು ತೂಕ ಕೊಡಿ ಅಂತ್ಹೇಳ್ತಾರೆ ಆಗ ನಾನೊಂದು ಹೆಸರನ್ನು ಕಳಿಸ್ತೇನೆ ಫೊಟ ತೆಗೆದು ಕಳಿಸುವಾಗಂತು ನನಗೆ ಒಂದು ವಿ ಅಭ್ಯಾಸ ಮಾಡಿಕೊಟ್ಟಿದಾರೆ ಮಕ್ಕಳು ಅದನ್ನು ಕಳಿಸಲಿಕ್ಕೆ ಹೀಗೆ ಒತ್ತಿದರೆ ಆಗ್ತದೆ ಮೊಬೈಲ್ ತ ಹೇಳ್ತೇನೆ